ಮೀನು ಭಾಳ ದೊರಕುವುದೆಂದರೆ ಸಮುದ್ರದಲ್ಲಿ ಕೆರೆಯಲ್ಲಿ ಸಮುದ್ರದಲ್ಲಿ ಮೀನು ಹೇಗೆ ಹಿಡಿಯುತ್ತಾರೆ ಅಂದರೆ ಬೋಟಲ್ಲಿ ಹೋಗಿ ಇಷ್ಟು ದೊಡ್ಡ ದೊಡ್ಡ ಬೋಟುಗಳಲ್ಲಿ ಹೋಗಿ ಒಂದು ವಾರ ಎರಡು ವಾರ ಆದ್ರೂ ಬರೋದಿಲ್ಲ ನೀರಲ್ಲಿ ಹೋಗಿ ಎಷ್ಟೊಂದು ಬಲೆಗಳು ಹಾಕಿ ಬಲೆಯಲ್ಲಿ ಹಿಡಿದುಕೊಂಡು ಬಂದು ಮಾಡ್ತಾರೆ ಅದನ್ನು ಒಬ್ಬರಿಗಿಂತ ಮೇನ್ ಲೀಡರ್ ಅಂತ ಇರ್ತಾರೆ ಅವರಿಗೆ ತಂದು ಮಾರ್ತಾರೆ ಅವರು ಮಾಡಿದ ಮಾರಿದ್ದಾದ್ಮೇಲೆ ಅವರು ಬಂದು ಮಾರ್ಕೆಟ್ಗೆ ಹಾಕ್ತಾರೆ ಮಾರ್ಕೆಟಲ್ಲಿ ಈವಾಗ ಮೀನು ಮ ಮ ಬೋಟಿನಲ್ಲಿ ಹೋಗಿ ಮಾಡ್ಕೊಂಡು ಹಿಡ್ಕೊಂಬುದು ಅವರು ಒಬ್ಬರು ಮಾರ್ತಾರೆ ಅವರು ಈವಾಗ ಮುನ್ನೂರು ರೂಪಾಯಿ ತಗೊಂಡ್ರೆ ಅವರು ಐನೂರು ರೂಪಾಯಿಗೆ ಮಾರ್ತಾರೆ ಮಾರ್ಕೆಟಲ್ಲಿ ಹೋಗಿಬಿಟ್ಟು ಇದು ಇದು ಸಮುದ್ರ ಕಡೆ ತುಂಬ ದೊರೆಯುವ ಮೀನು ಅಂದರೆ ಬಂಗ್ಡೆ ಮೀನು ಬಂಗ್ಡೆ ಮೀನು ಸಮುದ್ರ ಬಿಟ್ಟರೆ ಇನ್ನು ಎಲ್ಲೂ ಅಷ್ಟು ದೊರೆಯೋದಿಲ್ಲ ನಮ್ಮ ಕೆರೆಗಳು ಕಡೆ ಅಂದರೆ ಈ ಮಾರ್ವ ಈ ಜಿಲೆಬಿ ಕಟ್ಲಾ ಆಮೇಲೆ ಕ್ಯಾಟ್ಲಾಕು ಈ ಥರ ಸಿ ದೊರೆಯುತ್ತೆ ಆದರೆ ಕಾ ನಮ್ಮ ಸಮುದ್ರದಲ್ಲಿ ತುಂಬ ದೊರೆಯೋದೆಂದ್ರೆ ಬಂಗ್ಡೆ ಮೀನು ಬಂಗ್ಡೆ ಮೀನು ಮಾಡೋದು ಮಾರೋದು ಬರೀ ಸಮುದ್ರ ಕಡೆ ಅಲ್ಲಲ್ಲಿ ಸಿಟಿಗಳ ಕಡೆ ಸಮುದ್ರದಿಂದ ಮೀನು ಹಿಡಿದು ಸಿಟಿಗಳು ಮಾರ್ಕೆಟಲ್ಲಿ ತಂದು ಮಾರ್ತಾರೆ ಅಲ್ಲಿಂದ ಬಂದು ಇಲ್ಲಿ ನಮ್ಮ ಹಳ್ಳಿಗಳು ಕಡೆ ಸಿಟಿಗಳ ಕಡೆ ಆದರೆ ಕೆರೆ ಇಂದ ಮೀನನ್ನು ಹಿಡಿದುಕೊಂಡು ಬರ್ತಾರೆ ಕೆರೆಯಿಂದ ಮೀನನ್ನು ಹಿಡ್ಕೊಂಡು ಬಂದು ಅಂಗಡಿಗಳಲ್ಲಿ ಮಾಡ್ತಾರೆ ಅಂಗಡಿಯಲ್ಲಿ ನಮ್ಮ ಈಗ ಹಳ್ಳಿಯಲ್ಲಿ ಒಂದೂ ಇಲ್ಲ ಎರಡು ಅಂಗಡಿ ಇರುತ್ತೆ ಆ ಅಂಗಡಿ ಒಂದು ಐವತ್ತು ರೂಪಾಯಿ ಇಲ್ಲ ನೂರು ರೂಪಾಯಿ ಹಂಗೆ ಕೆ ಜಿ ಮಾರ್ತಾರೆ ಅವ್ರು ಅಂಗಡಿಯವರು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಾರೆ ಅದರಿಂದ ನಾವು ಈವಾಗ ಸಿಟಿಯಲ್ಲಿ ಈವಾಗ ನಮ್ಮ ಮೀನನ್ನು ಹಿಡಿಯಲು ಹೋದ ಬಲೆ ಹಾಕಿದಾಗ ಒಂದು ಎಷ್ಟೋ ಮೀನು ಬೀಳುತ್ತೆ ಅದನ್ನ ಎತ್ಕೊಬಂದು ಮಾರ್ತಾರೆ ಅದು ಒಬ್ಬರು ತಗೊಂಡ್ತಾರೆ ಅದು ಎಷ್ಟು ಜಿ ತಗೊಳ್ಳೋದು ಒಬ್ಬ ಈ ಇಂಥವ್ರು ನಿಂತಿರ್ತಾರೆ ಅವರು ತಂದು ಮಾರೋದು ಅವರು ತಂದು ಮಾರ್ಕೆಟ್ಗೆ ಹಾಕೋದು ಈವಾಗ ನಮ್ಮ ಊರುಗಳಲ್ಲಿ ಹಳ್ಳಿ ಕಡೆ ಎಲ್ಲ ತೆಪ್ಪಗಳು ಅಂತ ಬರುತ್ತೆ ಆ ತೆಪ್ಪಗಳಲ್ಲಿ ಬಲೆ ಹಾಕಿಬಿಟ್ಟು ನೈಟ್ ಹಾಕಿಬಿಟ್ಟು ಹೊರಟೋಗ್ತಾರೆ ನೈಟ್ ಎಲ್ಲ ಮಾ ಬಿದ್ದಿರುತ್ತೆ ಮೀನುಗಳು ಅದನ್ನು ಎತ್ಕೊಂಡೋಗಿ ಬೆಳಗ್ಗೆ ಮಾರ್ಕೆಟಿಗೆ ಹಾಕಿ ಮಾರ್ಕೆಟಲ್ಲಿ ನಾಳೆ ಪೂರ್ತಿ ಮಾರಾಕ್ತಾರೆ